ನನ್ನನ್ನು ಅಳುವಂತೆ ಮಾಡಿದ್ದು ಪುಸ್ತಕ ಎಂದರೆ ಅದು ಸತ್ಯ ಹರಿಶ್ಚಂದ್ರ ಸತ್ಯ ಹರಿಚ್ಚಿತ ಯಾರಿಗೆ ಗೊತ್ತಿಲ್ಲ ಹೇಳಿ ಸತ್ಯ ಹರಿಶ್ಚಂದ್ರ ದೊಡ್ಡ ಮಹಾರಾಜ ಸತ್ಯವಂತನಾಗಿ ನಡೀತಿದ್ದ ಇಡೀ ಭೂಲೋಕವನ್ನು ದೇವಲೋಕದಂತೆ ತನ್ನ ರಾಜ್ಯವನ್ನು ಆಳುತ್ತಿದ್ದ ಇದನ್ನು ಇದರಿಂದ ಎಲ್ಲ ದೇವತೆಗಳಿಗೂ ಅವನು ಅಚ್ಚುಮೆಚ್ಚುನಾಗಿದ್ದ ಒಮ್ಮೆ ವಿಶ್ವಾಮಿತ್ರ ತಪಸ್ವಿಗಳಾದ ವಿಶ್ವಾಮಿತ್ರರು ದೇವರ ಬಳಿ ಚರ್ಚೆ ನಡೆಸುವಾಗ ಸತ್ಯದ ಹಾರ ಹಾದೀಲಿ ನಡೆಯುತ್ತಿರುವ ಹರಿಚ್ಚಂದ್ರನ ಬಗ್ಗೆ ವಿಷಯ ತಿಳಿದು ಅವನ ಪರೀಕ್ಷಿಸಲು ಬಂದ ಅನೇಕ ಆಮಿಷಗಳನ್ನು ಒಡ್ಡಿದ ಒಂದೇ ಒಂದು ಸುಳ್ಳು ಹೇಳೋದು ಆತ ಸುಳ್ಳು ಹೇಳಲಿಲ್ಲ ಸತ್ಯದಿಂದ ರಾಜ್ಯವನ್ನು ಕಳೆದುಕೊಳ್ಳಬೇಕಾಯಿತು ಸಂಪತ್ತನ್ನು ಕೂಡ ಕಳೆದುಕೊಳ್ಳಬೇಕಾಯಿತು ಅಧಿಕಾರವನ್ನು ಕಳೆದುಕೊಳ್ಳಬೇಕಾಗಿತ್ತು ಹಾಗೆಯೇ ಹೆಂಡತಿ ಮಕ್ಕಳನ್ನು ಕಳೆದುಕೊಳ್ಳಬೇಕಾಗಿತ್ತು ಈ ಸಂದರ್ಭದಲ್ಲಿ ಎಲ್ಲವನ್ನೂ ತೊರೆದು ಕಾಡಿಗೆ ಹೋದ ಸತ್ಯ ಹರಿಶ್ಚಂದ್ರ ಹೆಂಡತಿ ಒಂದು ಕಡೆ ಮಗನು ಒಂದು ಕಡೆ ಆಗಬೇಕಾಯಿತು ಈ ಸಂದರ್ಭದಲ್ಲಿ ಮಗನಿಗೆ ದೇವರ ಇಚ್ಛೆಯಂತೆ ಮಗನಿಗೆ ಹಾವು ಕಡಿದು ಅವನು ಕ ಈತ ಅ ಹರಿಚ್ಚಂದ್ರ ಘಾಟ್ನಲ್ಲಿ ಕಾವಲುಗಾರನಾಗಿದ್ದು ಮಗನ ಸಾವು ಒಂದು ಕಡೆ ಹಾಗೆಯೇ ತನ್ನ ಪತ್ನಿಯಲ್ಲಿ ಕಳ್ಳತನದ ಆರೋಪ ಮಗುವಿನ ಕೊಲೆ ಆರೋಪದಲ್ಲಿ ಆತನನ್ನು ತಲೆಯಲು ಕಡಿಯಲು ಹೋದ ಸಂದರ್ಭವು ಎದುರಾಯಿತು ಈ ಸಂದರ್ಭದಲ್ಲಿ ಮಗುವಿನ ಅರಚಾಟ ಮಗನ ಸಾವು ಹೆಂಡತಿಯ ಯಾತನೆ ಆತನ ಕೊಲ್ಲಲು ಹೋಗುವ ಸಂದರ್ಭದಲ್ಲಿ ನನಗೆ ಅಳುವನ್ನೇ ತರಿಸಿಬಿದ್ದು ಇದುವರೆಗೂ ಸಹ ಸತ್ಯ ಹರಿಶ್ಚಂದ್ರ ಪುಸ್ತಕ ಕಥೆ ನಿರೂಪಣೆ ಅದೆಲ್ಲ ಬಂದ ಸಂದರ್ಭಗಳು ವಿಶ್ಲೇಷಣೆಗಳು ನನ್ನನ್ನು ಅಳುವಂತೆ ಮಾಡಿತು